ಹೇಳಿ ಮೇಡಮ್ ಹಾಂ ಕೇಳಿಸ್ತಾ ಇದೆ ಹೇಳಿ ಹಲೋ ಕೇಳಿಸ್ತಿಲ್ವ ನಿಮಗೆ ಹೌದಾ ಇಲ್ಲ ನನಗೆ ಚೆನ್ನಾಗ್ ಕೇಳಿಸ್ತಿದೆ ಹೇಳಿ ಮೇಡಮ್ ಹೌದು ಕಾವ್ಯ ಅವ್ರ ತಾಯಿಯೇ ಮೇಡಮ್

ಪರವಾಗಿಲ್ಲ ಚೆನ್ನಾಗಿ ಓದ್ತಿದ್ದಾಳೆ ಸ್ಕೂಲಲ್ಲಿ ಹೇಗ್ ಓದ್ತಿದ್ದಾಳೆ ಮೇಡಮ್ ಅವಳು ಪರವಾಗಿಲ್ವಾ ಹ್ಞೂ ಹೌದು ಮೇಡಮ್ ಒಂದು ಸ್ವಲ್ಪ ತರ್ಲೆಯೇ ಆದರೂ ಒಂಚೂರು ಗಮನ ಕೊಡಿ ಮೇಡಮ್ ನಾವೂ ಮನೇಲಿ ಹೇಳಿ ಕೊಡ್ತೀವಿ

ಹಾಂ ಸರಿ ಮೇಡಮ್ ಆಯಿತು ಹ್ಞೂ ಸರಿ ಆಯಿತು ಮೇಡಮ್ ಯಾವತ್ತು ಬರಬೇಕು ಮಂಡೇ ಬರಲಾ ಸರಿ ಮ್ಯಾಮ್ ಹ್ಞೂ ಇಲ್ಲ ಮೇಡಮ್ ಆಯ್ತು ಬರ್ತೀನಿ ಸರಿ ಮೇಡಮ್ ಓಕೆ